ಹಲೋ ಮ್ಯಾಮ್ ನಿಮ್ಮ ಅಂಗಡಿ ಕಡೆ ಬೆಂಡೇವ್ ನಿಮ್ಮ ಅಂಗಡಿ ಕ್ಲೋಸಾಗಿತ್ತು ಮ್ಯಾಮ್ ನಾಳಿದ್ದು ನಮ್ಮ ನೆಡಿ ಫಂಕ್ಷನಿದೆ ಸ್ವಲ್ಪ ಐಟಮ್ ಬೇಕಾಗಿತ್ತು ತಂದು ಕೊಡೋದಾಗುತ್ತೆ ಆಯು ಓಕೆ ಮೇಡಮ್ ಒಂದು ಕೆ ಒಂದು ಎರಡು ಕೆ ಜಿ ರೈಸು ಎರ್ಡು ಕೆ ಜಿ ಅವಲಕ್ಕಿ ಮತ್ತೆ ಒನ್ ಹತ್ತು ಎರ್ಡು ಕೆ ಜಿ ಅವಲಕ್ಕಿ ಒಂದು ಎರ್ಡು ಕೆ ಜಿ ರೈಸ್ ಹತ್ತು ಮೈಸೂರು ಸ್ಯಾಂಡಲ್ ಒಂದು ಐದು ಮಿಲ್ಕ್ ಮಿಲ್ಕು ಪಾಕೇಟ್ ಮತ್ತು ಶಾಂಪು ಬೇಕಾಗಿತ್ತು ಮ್ಯಾಮ್ ಒಂದು ಹತ್ತು ಶೀಟು ಶಾಂಪೂ ಎಮ್ ಟಿ ಆರ್ ಮಸಾಲ ಪುಡಿ ಮತ್ತು ಒಂದು ಎರಡು ಕೆ ಜಿ ಬೇಳೆ ಬೇಕಾಗಿತ್ತು ಎಷ್ಟಾಗುತ್ತೆ ಮ್ಯಾಮ್ ಹೌದಾ ಗೂಗಲ್ ಪೇ ಇದೇನಾ ಓಕೆ ಮೇಡಮ್ ನನ್ನನ್ನು ಅಂಗಡಿ ಎಷ್ಟೊತ್ತಿಗೆ ತೆಗಿತೀರಾ ನಾಳೆ ಬೆಳಗ್ಗೆ ಹ್ಞೂ ತ ಎಲ್ಲ ಹೌದಾ ಇದೆಲ್ಲ ಪ್ಯಾಕ್ ಮಾಡಿ ಇಡಿ ಮ್ಯಾಮ್ ಸ್ವಲ್ಪ ಜಲ್ದಿ ಬರ್ತೀನಿ ಇಲ್ಲ ಮ್ಯಾಮ್ ಅಲ್ಲ ಬಂದ್ಮೇಲೆ ಕ್ಯಾಶ್ ಆದರೂನು ಓಕೆ ಇಲ್ಲ ಗೂಗಲ್ ಪೇ ಆದರೆ ಮಾಡ್ತೀನಿ ಮ್ಯಾಮ್ ಹ್ಞೂ ಸನು ಹ್ಞೂ ಮತ್ತೆ ಕಾಯಿ ಬೇಕಾಗಿತ್ತು ಮ್ಯಾಮ್ ಒಂದು ಎರಡು ಮತ್ತು ಹ್ಞೂ ಹಾಂ ರೈಸ್ ಹೇಳಿ ಮ್ಯಾಮ್ ರೈಸ್ ಅವಲಲಕ್ಕಿ ಒಂದು ಐದು ಕೆ ಜಿ ರವೆ ಬೇಕಾಗಿತ್ತು ಮ್ಯಾಮ್ ಹಾಂ ರವಾ ಹಾಂ ಸಕ್ರೇನ್ ಸಕ್ರೆ ಇಲ್ಲ ಮ್ಯಾಮ್ ತುಪ್ಪ ಬೇಕಾಗಿತ್ತು ಜೇನು ತುಪ್ಪ ಇದೆಯಾ ನಿಮ್ಮ ಅಂಗಡೀಲಿ ಹಾಂ ಅದು ಒಂದು ಡಬ್ಬಿ ಒಂದೂ ಬೆಣ್ಣೆದು ತುಪ್ಪ ಹಾಂ ಹಾಂ ತುಪ್ಪ ತುಪ್ಪ ಒಂದು ಎಷ್ಟಾಯ್ತು ಮ್ಯಾಮ್ ಇವಾಗ ಏಟ್ ಹಂಡ್ರೆಡ್ ಆಯಿತಾ ಮ್ಯಾಮ್ ಹ್ಞೂ ಸರಿ ಮ್ಯಾಮ್ ಹ್ಞೂ ನಾಳೆ ಜಲ್ದಿ ಪ್ಯಾಕ್ ಮಾಡಿ ಇಡಿ ಮ್ಯಾಮ್ ನಾನು ಬಂದು ತಗೊಂಡು ಹೋಗ್ತೀನಿ ಹಾಂ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ಹಾಂ ಮತ್ತು ಮತ್ತು ಏನು ಇಲ್ಲ ಮ್ಯಾಮ್ ಓಕೆ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಸ್ವಲ್ಪ ಆದಷ್ಟು ಜಲ್ದಿ ಪ್ಯಾಕ್ ಮಾಡು ಇಡಿ ಮ್ಯಾಮ್ ಬೇಗ ಬೇಗ ಬೇಕು ಹಾಂ ಸರಿ ಮ್ಯಾ ಇದು ತ್ಯಾಂಕ್ ಯು ಮ್ಯಾಮ್